ನಮ್ಮ ಶಿವಮೊಗ್ಗ ಜಿಲ್ಲೆಯು ಇದು ಸಾಂಸ್ಕೃತಿಕ ಆಧಾರಗಳು ಹಾಗೂ ಸಾಮಾಜಿಕವಾದ ವಾಗಿ ಅನೇಕ ರೀತಿಯ ಸಾಂಸ್ಕೃತಿಕ ಆಚರಣೆಗಳನ್ನು ಇಲ್ಲಿ ನಡೆಸಲಾಗುತ್ತದೆ ಇವರು ವ್ಯಾಪಾರದ ಆಧಾರದಲ್ಲಿ ಮುಖ್ಯ ಪಾತ್ರವಾಗಿ ಕಾರ್ಯವನ್ನು ನಿರ್ವಹಿಸಿದೆ ಈ ಜಿಲ್ಲೆಯಲ್ಲಿ ಯುಗಾದಿ ಮಕರ ಸಂಕ್ರಾಂತಿ ಹಾಗೂ ಹುತ್ತರಿ ಹಬ್ಬಗಳನ್ನು ಆಚರಿಸಲಾಗುತ್ತದೆ ಈ ಹಬ್ಬಗಳಲ್ಲಿ ಜನರು ಸಾಂಸ್ಕೃತಿಕವಾದ ಹಾರ್ವೆಸ್ಟ್ ಹಾಡುಗಳನ್ನು ಹಾಡ್ತಾರೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುವಲ್ಲಿ ಮಾತ್ರವಲ್ಲ ಹಳ್ಳಿಗಾಲದ ನಡಿಗೆಯಲ್ಲಿ ಸಮುದಾಯದ ಭಾವನೆಯನ್ನು ಇವರು ಸ್ಥಿರಪಡಿಸುತ್ತದೆ ಇವರು ಇವರ ಪಾರಂಪರಿಕವಾದ ಆಚರಣೆಯಲ್ಲಿ ಇವರು ಕೆಲವು ಖಾದ್ಯಗಳನ್ನು ಇವರು ಮಾಡುತ್ತಾರೆ ಇದರ ರುಚಿಯೇ ಬೇರೆಯಾಗಿರುತ್ತದೆ ಹೆಚ್ಚಾಗಿ ಇವರು ಖಾದ್ಯಗಳಲ್ಲಿಯೂ ಸಹ ಜನಪ್ರಿಯರಾಗಿದ್ದಾರೆ ಅದರಲ್ಲಿ ಅವರು ಹೆಚ್ಚಾಗಿ ಉಪಯೋಗಿಸುವುದು ಅಕ್ಕಿ ರೊಟ್ಟಿ ಮಂಡಕ್ಕಿ ಉಶ್ಲಿ ಇಂಥವುಗಳನ್ನು ಇವರು ತಿನ್ನುವುದು ಹೆಚ್ಚಾಗಿ ರೂಢಿಯಲ್ಲಿ ಇದೆ